ಹಾಂ ಗುಡ್ ಮಾರ್ನಿಂಗ್ ಸರ್ ಯಾರು ಹಾಂ ಸರ್ ಏನು ಬೇಕಾಗಿತ್ತು ಹೌದಾ ಸರ್

ಸರ್ ನಾವು ಬ್ರೋಕರ್ ಅಲ್ಲ ಸರ್ ನಾವು ರಿಲೆ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀವಿ ಹೌದ ಸರ್ ನಮ್ಮ ಕಾಂಟ್ಯಾಕ್ಟ್ ನಿಮ್ಗ ಯಾರು ಕೊಟ್ಟರು ಸರ್ ಹಾಂ ಹಾಂ

ಹಾಂ ಹೌದ ಸರ್ ಸರ್ ನಿಮ್ಗೆ ಇವಾಗ ಜಮೀನು ಬೇಕಾ ಇಲ್ಲ ಮನೆ ಬೇಕಾ ಸರ್ ಹೌದ ಸರ್ ಹಾಂ ಹೌದು ಹಾಂ ಕೋಲಾರಲ್ಲಿ ಸರೌಂಡಿ ಕೋಲಾರ ನಿಯರ್ ಸನೂ ಔಟ್ಕಟ್ಸ್ ಅಲ್ಲಿ ಬೇಕಾ ಇಲ್ಲಾ ನಿಯರು ಕೋಲಾರ ಒಳಗಡೆನೆ ಬೇಕಾ ಸರ್ ನಿಮ್ಗೆ ಹಾಂ ಸರೂ ಒನ್ ಒನ್ ಪೋರ್ಶನ್ ಬೇಕಾ ಎರಡು ಪೋರ್ಶನ್ ಬೇಕಾ ಸರ್

ಹೌದ ಸರ್ ಹಾಂ ಐತೆ ಸರೂ ಒಂದು ನೀವು ಹೇಳಿದಾಗೆ ಒನ್ ಕಿಚನು ಒಂದು ಆಲು ಒನ್ ಬೆಡ್ರೂಮ್ ಇರೋತರಾ ಮನೆಗ್ಳ ಅವೆ ಸರ್ ಸರ್ ನಿಮ್ಗ ಅದು ಲೀಝಿಗೆ ಬೇಕಾ ಬಾಡ್ಗೆಗೆ ಬೇಕಾ ಇಲ್ಲ ನೀವೂ ಓನಾಗೀ ಪರ್ಚೇಸ್ ಮಾಡಿ ತಗೊಳ್ತೀರಾ ಸರ್ ಮನೆ ಮನೇನೆ ತಗೊಳ್ತೀರಾ ಸರ್ ಸರ್ ನೀವು ಸ್ಟಾರ್ಟಿಂಗೂ ಎಷ್ಟು ಇಂದ ಎಕ್ಸೆಪ್ಟ್ ಮಾಡ್ತಾ ಇದ್ದೀರ ಸರ್ ಎಷ್ಟು ಎಷ್ಟ್ರಿಂದ ನಿಮ್ಮದು ಅಂದಾಜು

ಸರ್ ಈವಾಗ ಮನೆ ಮಾಮೂಲೀ ಚೆನ್ನಾಗಿರ್ಬೇಕಾ ಇಲ್ಲ ಒಂದು ಒಂದು ರೇಂಜ್ ಒಂದು ಲೆವೆಲಲ್ಲಿ ಇರ್ಬೇಕಾ

ಸರ್ ಇಲ್ಲೇ ಕೋಲಾರಲ್ಲಿ ಕಾರಂಜಿ ಕಟ್ಟೆಯಲ್ಲಿ ಒಂದು ಮನೆ ಐತೆ ಸರ್ ಅದು ಬಸ್ ಸ್ಟ್ಯಾಂಡ್ಗೆ ಒಂದು ಐನೂರು ಮೀಟ್ರು ಡಿಸ್ಟೆನ್ಸಲ್ಲಿ ಐತೆ ಸರ್ ಬಸ್ ಸ್ಟ್ಯಾಂಡ್ಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ಗೆ ಹತ್ರನೆ ಐತೆ ಹಾಂ ನ್ಯೂ ಬಸ್ ಸ್ಟ್ಯಾಂಡ್ ಗೋರ್ಮೆಂಟ್ ನ್ಯೂ ಬಸ್ ಸ್ಟ್ಯಾಂಡು ಓ ಒಂದು ಐನೂರು ಮೀಟ್ರ್ ಆಗತ್ತೆ ಸರ್ ವಾಕ್ ವಾಕೇಬಲ್ ಡಿಸ್ಟೆನ್ಸೇ ಸರ್ ಇರೋದು ಮನೆ ಹಾಂ ಎಲ್ಲ ಚೆನ್ನಾಗಿದೆ ಸರ್ ನೀವು ಒಂದು ಸ್ಟಾರ್ಟಿಂಗು ಮನೆ ಮನೆ ಬೇಕು ಅಂದ್ರಲ್ಲಾ ನಿಮಗೆ ಒಂದು ಹದಿನೈದು ಇಪ್ಪತ್ತು ಲಕ್ಷದಲ್ಲಿ ಐತೆ ಸರ್ ಸ್ವಂತ ಮನೆ ಮನೆ ಮುಂದೆ ಪಾರ್ಕಿಂಗು ಎಲ್ಲ ಐತೆ ಹಾಂ ಆ ಥರ ಏನು ಡಿಸ್ಟಬೆನ್ಸ್ ಡಿಸ್ಟಬೆನ್ಸ್ ಏನಿಲ್ಲ ಸರ್ ಹಾಂ ಸೊ ಬಸ್ ಸ್ಟ್ಯಾಂಡ್ ನಿಯರೆ ಮನೆ ಐತೆ ಒಂದು ಸಿಂಗಲ್ಲೂ ಡಬಲ್ ಬೆಡ್ರೂಮು ಒಂದು ಸಿಂಗಲ್ ಆಲು ಒನ್ ಕಿಚನು ಅಟ್ಯಾಚ್ಮೆಂಟ್ ಬಾತ್ರೂಮ್ ಐತೆ ಮತ್ತು ಮನೆ ಮುಂದ್ಗಡೆ ಪಾರ್ಕಿಂಗು ಅದು ಗಾಡಿ ಪಾರ್ಕಿಂಗು ಕಾರ್ ಪಾರ್ಕಿಂಗು ಎಲ್ಲ ವ್ಯವಸ್ಥೆ ಐತೆ ಓ ನೀರು ಮತ್ತು ನೀರೆಲ್ಲ ಅಲ್ಲೇ ಕರೆಂಟ್ ಬಿಲ್ ಅಷ್ಟೆ ಕಟ್ಕಬೇಕು ಸರ್ ಮತ್ತು ನೀರು ವ್ಯವಸ್ಥೆ ಎಲ್ಲ ಅಲ್ಲೇ ಐತೆ ಓನು ಅವ್ರ್ದೆ ಒಂದೂ ಬೋರ್ ಐತೆ ಮನೆ ಮೇಲೆ ಇರೋದು ಮನೆ ಎರಡನೇ ಮಹಡಿಯಲ್ಲಿ ಬನ್ನಿ ಸರ್ ನೀವು ಮಾತಾಡಿ ಮಾತಾಡ್ತೀನಿ ಬನ್ನಿ ಸರ್ ಹಾಂ ಇವತ್ತು ಮಧ್ಯಾಹ್ನ ಬೇಡ ಸರ್ ಸಂಜೆ ಹೊತ್ತಿಗೆ ನೀವು ಬಂದು ನನ್ನ ಇದೇ ನಂಬರ್ ನನ್ನ ನಂಬರ್ಗ್ ಫೋನ್ ಮಾಡಿ ಸರ್ ನಾನು ಬಂದು ನಿಮ್ಗ ಮೀಟ್ ಆಗಿ ನಾನು ಕರ್ಕೊಂಡು ಹೋಗಿ ನಿಮ್ಮ ಮನೆ ತೋರಿಸ್ತೀನಿ ನಿಮ್ಗ ಇಷ್ಟ ಆದರೆ ಮಾತಾಡಿ ಏನೋ ಮಾತಾಡೋಣ ಸರ್ ಹಾಂ ಓಕೆ ಸರ್